ನನ್ನ ನೆಚ್ಚಿನ ಕನ್ನಡ ಶಬ್ದಗಳು ಅಥವಾ ನಾಣ್ಣುಡಿಗಳ್ ಅಂತಂದ್ರೆ ಈಗ ಮುಖ್ಯವಾಗಿ ನಾನು ಭಾಳ ಇಷ್ಟಪಡುವುದು ಜಾನ್ಪದದಲ್ಲಿ ಇರುವಂಥವು ಈ ಜಾನ್ಪದದೊಳಗೆ ಹೆಂಗೆ ಅಂತಂದ್ರೆ ಕೆಲವು ನಾಣ್ಣುಡಿ ಇದಾವೆ ಈಗ ಯಾರು ಲೇಟಾಗಿ ಬಂದ್ರು ಅಂತಂದ್ರೆ ಬ್ಯಾನಿ ತಿನ್ನಾಕ ತಿನ್ನುವಾಗ ಬೇನ್ ತಪ್ಲಕ್ಕೆ ಕಳ್ಸಿದ್ರೆ ಕುಳ್ತು ಕೂಸು ಆಡುವಾಗ ಬಂದಿದ್ರು ಅಂತ ಅಂತ ಹೇಳಿ ಅಂದ್ರೆ ಬ್ಯಾನಿ ತಿನ್ನುವಾಗ ಬೇನ್ ತಪ್ಲಕ್ಕೆ ಕಳ್ಸಿದ್ರೆ ಕೂಸು ಕುಂತು ಆಡುವಾಗ ಬಂದಿದ್ರು ಅಂತ ಅಂತ ಹಿಂಗೆ ಲೇಟ್ ಆಗ್ಯೈತೆ ಅಂತ ಹೇಳಕ್ಕೆ ಮತ್ತು ಕೆಲವೊಂದು ಸಾರಿ ತಂದೆ ತಾಯಿಗಳಿಗೆ ಬದ್ಕಿನ ಚಿಂತೆ ಆದ್ರೆ ಮಕ್ಕಳಿಗೆ ಏನೋ ಎಂಟರ್ಟೈನ್ಮೆಂಟೊ ಅಥವಾ ಏನೋ ತಿನ್ನಕ್ಕೆ ಕೇಳ್ತಿರ್ತಾರೆ ಅಂಥ ಸಂದರ್ಭ್ದಾಗೆ ನಮ್ಮ ಹಳ್ಳಿ ಮಂದಿ ಕುನ್ನಿ ಕೂಳು ಬೇಡುವಾಗ ಮುದಿನಾಯಿ ಸಂಗ್ತಿ ಬೇಡ್ತಿತ್ತು ಅಂತ ಅಂತ ಹಿಂಗೆ ಅಂತಾತೆ ಅಥವಾ ಅಮ್ಮಗೆ ಅರ್ವೆ ಚಿಂತೆ ಆದ್ರೆ ಮೊಮ್ಮಗಳಿಗೆ ಗಂಡನ ಚಿಂತೆ ಇಂಥ ಕೆಲವು ಗಾದೆಮಾತ್ಗಳನ್ನು ಬಳಸ್ತಾರೆ ನಾಣ್ಣುಡಿಗಳನ್ನು ಬಳಸ್ತಾರೆ ಒಂದೊಂದು ಭಾಳ ಇಷ್ಟ ಆಗ್ತವೆ ಮತ್ತು ಇನ್ನು ಮಕ್ಕಳಿಗೆ ಬುದ್ದಿ ಹೇಳ್ಬೇಕಾರೆ ಒಳ್ಳೆಯವರ ಗೆಳೆತನ ಕಲ್ಲು ಸಕ್ಕರೆ ಹಂಗೆ ಕುಲ್ಲರ ಗೆಳೆತನ ಮಾಡಿದ್ರೆ ನನ್ನ ಕಂದ ಸಲ್ಲದ ಮಾತೇ ಬರ್ತವೆ ಮಂದಿ ಮಕ್ಕಳೊಳಗೆ ಚೆಂದಾಗಿ ಇರಬೇಕು ನಂದಿಯ ಶಿವನ ದಯದಿಂದ ಹೋಗುವಾಗ ಮಂದಿ ಬಾಯಾಗೆ ಇರಬೇಕು ಅಂತ ಈ ರೀತಿ ಕೆಲವು ನಾಣ್ಣುಡಿ ಹೇಳೋ ಮುಖಾಂತರ ಅವರು ನಮ್ಗೆ ಪ್ರೋತ್ಸಾಹ ಕೊಡ್ತಾರೆ ಮತ್ತು ಇನ್ನು ಕನ್ನಡ್ದೊಳಗೆ ಕೇ ಶಬ್ದಗಳು ಭಾಳ ಇಷ್ಟ ಇದಾವೆ ಮತ್ತು ಕನ್ನಡ ನಮ್ಮ ಮಾತೃಭಾಷೆ ಅನ್ನೋದಕ್ಕೆ ನಮ್ಗೆ ಭಾಳ ಭಾಳ ಹೆಮ್ಮೆ ಆಕೈತಿ ಯಾಕೆ ಹೆಮ್ಮೆ ಆಕೈತೆ ಅಂತಂದ್ರೆ ಕನ್ನಡನ್ನು ಏನ್ ಯಾರಾದರು ಈಗ ಹೊಸಬ್ರು ಬೇರೆ ಭಾಷೆಯವ್ರು ಈಗ ಹಿಂದಿಯವ್ರು ಇರಲಿ ಅಥವಾ ಇಂಗ್ಲೀಷ್ನೋರು ಇರಲಿ ಅಥವಾ ಹೊರರಾಜ್ಯದೋರಾರು ಇರಲಿ ಬೇರೆ ದೇಶದೋರಾರು ಇರಲಿ ಅವ್ರು ಏನಾದ್ರು ಕನ್ನಡ ಕಲಿಬೇಕು ಅಂತೇಳಿ ವಿಚಾರ ಮಾಡಿದರು ಕನ್ನಡ ಕಲಿಬೇಕು ಅಂತೇಳಿ ಇಷ್ಟಪಟ್ರು ಅಂತಂದ್ರೆ ಭಾಳ ಸುಲಭವಾಗಿ ಸರಳವಾಗಿ ಕನ್ನಡನ್ನು ಕಲಿಯಬೋದು ಕನ್ನಡ ಕಲಿಯೋದು ಹೆಂಗೆ ಅಂತಂದ್ರೆ ಒಂದು ಸಿನ್ಮಾ ಹಾಡು ಐತಿ ಈ ಭಾಷೆ ಕಲಿಯೋದು ಆಹಾ ಬೆಣ್ಣೇನ ಸವಿದಂತೆ ಅಂತೇಳಿ ಅಂದ್ರೆ ಅಷ್ಟು ಈಝಿಯಾಗಿ ಈಗ ನಾನು ಮುಂಚೆ ಒಂದು ಕಡೆ ಕೆಲಸ ಮಾಡೋ ಹೊತ್ನಾಗ್ ಒಬ್ಬಕೀ ಝಾರ್ಕಂಡದ ಹುಡುಗಿ ಬಂದಿದ್ಲು ನಮ್ಮ ಜೊತೆ ಕೆಲಸ ಮಾಡಕ್ಕೆ ಆಕೆಗೆ ಕನ್ನಡಾನೆ ಬರ್ತಿರಲಿಲ್ಲ ಆಕೆ ಏನು ಮಾಡಿದ್ಲು ನನಗೂ ಕನ್ನಡ ಕಲ್ಸಿ ರೀ ನನಗೂ ಕನ್ನಡ ಕಲ್ಸಿ ರೀ ಅಂತೇಳಿ ಅಂದ್ಲು ನಾವು ಆಕೆಗ್ ಒಂದು ಸ್ವಲ್ಪ ಸಪೋರ್ಟ್ ಮಾಡಿದ್ವಿ ಸಪೋರ್ಟ್ ಮಾಡ್ದಾಗ ಆಕೆ ಏನು ಮಾಡಿದಳು ಕನ್ನಡ ಹಾಡು ಕೇಳ್ತಿದ್ಲು ಬರೀ ಸಿನ್ಮಾ ಹಾಡು ಕೇಳ್ತಿದ್ಲು ಆ ಕನ್ನಡ ಸಿನ್ಮಾ ಹಾಡು ಹಾಡು ಕೇಳಿನೇ ಆಕೆ ಒ ಬರೀ ಮೂರೇ ತಿಂಗಳ್ದಾಗ ಕನ್ನಡ ಕಲ್ತು ಬಿಟ್ಳು ಅಂದ್ರೆ ಯಾಕೆ ನಮ್ಮ ಕನ್ನಡದ ಬಗ್ಗೆ ಹೆಮ್ಮೆ ಆಗುತ್ತೆ ಅಂದ್ರೆ ಇಷ್ಟು ಬರೀ ಒಂದು ಹಾಡೇ ಕೇಳೋ ಮುಖಾಂತರ ಆಕೆಗ್ ಬರ್ಯಾಕೆ ಬರ್ತಿರಲಿಲ್ಲ ಏನೂ ಇರಲಿಲ್ಲ ಬರೀ ಕನ್ನಡ ಸಿನ್ಮಾ ಹಾಡು ಕೇಳ್ಕೊಂತ ಕೇಳ್ಕೊಂತ ಮೂರು ತಿಂಗಳ್ದಾಗೆ ನಮ್ಮ ಭಾಷೆ ಕಲಿತಾಳೆ ಅಂತಂದ್ರೆ ಇದು ಕಲಿಯಕ್ಕೆ ಎಷ್ಟು ಸರಳ ಭಾಷೆ ಅಂತೇಳಿ ನಾವೇ ಅರ್ಥ ಮಾಡ್ಕಬೋದು ಇಂಥ ಒಂದು ಭಾಷೆ ನಮ್ಮ ಮಾತೃಭಾಷೆ ಆಗಿದ್ಕೆ ನಮ್ಗೆ ಭಾಳ ಭಾಳ ಹೆಮ್ಮೆ ಐತೆ ಮತ್ತು ಇನ್ನು ನಮ್ಮ ಕನ್ನಡ ಬಗ್ಗೆ ಹೇಳಬೇಕಂತಂದ್ರೆ ಇಲ್ಲಿ ಜಾನಪದ ನಾಣ್ಣುಡಿಗಳು ಇದಾವೆ ಮತ್ತು ಬೇರೆ ಬೇರೆ ವು ನೀವು ಕಿಲೋಮೀಟ್ರಕ್ಕೆ ಒಂದು ಕನ್ನಡ ಇತ್ತು ನಮ್ಮಲ್ಲಿ ಒಂದೊಂದು ಕಡೆ ಒಂದೊಂದು ಭಾಷೆ ಒಂದು ಪದಕ್ಕೆ ಒಂದೊಂದು ಕಡೆ ಒಳ್ಳೆಯ ಅರ್ಥ ಇದ್ರೆ ಒಂದೊಂದು ಪದಕ್ಕೆ ಒಂದೊಂದು ಕಡೆ ಕೆಟ್ಟ ಅರ್ಥ ಇರ್ತತಿ ಈಗ ಉದಾಹರಣೆಗೆ ನಾವು ಬೆಂಗ್ಳೂರು ಕಡೆ ಹೋದ ಹೊತ್ನಾಗ ತಿಂಡಿ ಅಂತ ಕೇಳಿದ್ರೆ ನಾಷ್ಟಾ ಆಯ್ತ ಅಥವಾ ಬ್ರೇಕ್ಫಾಸ್ಟ್ ಆತಾ ಅಂತ ಹೇಳಿ ಅರ್ಥ ಮಾಡ್ಕಂತಾರ್ ಮಂದಿ ನಮ್ಮ ಕಡೆ ತಿಂಡಿ ಅಂತ ಕೇಳಿದರೆ ಬಾ ಲೇ ಒಂದು ಕೈ ನೋಡೇ ಬಿಡಣ ಅಂತಾರೆ ಅಂದ್ರೆ ನಮ್ಮ ಕಡೆ ತಿಂಡಿ ಅರ್ಥನೇ ಬೇರೆ ಅವ್ರ ಕಡೆ ತಿಂಡಿ ಅರ್ಥನೇ ಬೇರೆ ಈ ರೀತಿ ಬೇರೆ ಬೇರೆ ಅರ್ಥ ಒಂದೇ ಶಬ್ದ ಶಬ್ದ ಒಂದೇ ಆದ್ರು ಅರ್ಥ ಬೇರೆ ಬೇರೆ ಇದಾವೆ ಹಂಗೆ ನಮ್ಮ ಕನ್ನಡ್ದೊಳಗೆ ನಾನಾ ಅರ್ಥಗಳು ಇದಾವೆ ಸಮ್ನಾರ್ಥಕ ಪದಗಳು ಇದಾವೆ ನಾಣ್ಣುಡಿಗಳು ಇದಾವೆ ಹಳ್ಳಿ ಜಾನಪದಗ್ರು ಅಂದ್ರೆ ಅವ್ರಿಗೆ ಶಾಲೆಗೆ ಹೋಗಿರೋಲ್ಲ ಅಕ್ಷರ ಅಭ್ಯಾಸ ಮಾಡಿರಲ್ಲ ಅಂತಂದ್ರೆ ಅಂಥವರೂ ಕೂಡ ಪದ್ಯ ರಚನೆ ಮಾಡ್ಬೋದಾದಂಥ ಭಾಷೆ ಅಂತಂದ್ರೆ ಕನ್ನಡ ಅನೇಕ ಜನ ಅವ್ರ ಹೆಸರೇ ಗೊತ್ತಿಲ್ಲ ಯಾರು ಅಂತೇಳಿ ಒಳ್ಳೊಳ್ಳೆಯ ಹಾಡುಗಳನ್ನ ಮಾಡಿಟ್ಟು ಹೋಗ್ಯಾರೆ ನಮ್ಮಲ್ಲಿ ಬೀಸುಕಲ್ಲು ಪದ ಅಂತ ಇದಾವೆ ಆಮೇಲೆ ಕುಟ್ಟುವಾಗ ಹಾಡುವಂಥ ಪದ ಅಂತ ಇದಾವೆ ರೈತರು ರಾಶಿ ಮಾಡ್ಗ ಹಾಡುವ ಹಂತಿ ಪದ ಇದಾವೆ ಡೊಳ್ಳಿನ ಪದ ಇದೆ ಡೊಳ್ಳು ಬಾರಿಸ್ಕಂತ ಹಾಡೋ ಡೊಳ್ಳಿನ ಪದ ಇದಾವೆ ಮತ್ತು ಅನೇಕ ರೀತಿ ಪದಗಳು ಇದಾವೆ ಕು ಅವನ್ನ ಬರ್ದೋರ್ ಯಾರೋ ಹಾಡ್ದರ್ ಯಾರೋ ಅವು ಹೆಂಗೆ ಒಬ್ರ ಬಾಯಿಂದ ಒಬ್ರ ಬಾಯಿಗೆ ಬಂದು ಯಾಕೆ ಅಷ್ಟು ನಾಣ್ಣುಡಿಗಳು ಒಬ್ರಿಗ್ ಒಬ್ರು ನೀವು ಎಮ್ ಎ ಇನ್ ಕನ್ನಡ ಮಾಡಿದವ್ರು ಹೇಳೋರಷ್ಟು ಗಾದೆಮಾತುಗಳನ್ನ ನಮ್ಮ ಹಳ್ಯಾಗೆ ವಯಸ್ಸಾದಂಥ ಹೆಣ್ಮಕ್ಳು ಹೇಳ್ತಾರೆ ಎಷ್ಟೋ ಗಾದೆಗಳನ್ನು ಹೇಳ್ತಾರೆ ಎಷ್ಟೋ ನಾಣ್ಣುಡಿಗಳನ್ನು ಹೇಳ್ತಾರೆ ಅವ್ರು ಯಾವ ಪಿಎಚ್ ಡಿನೂ ಪಡ್ದು ಮಾಡಿಲ್ಲ ಎಮ್ ಎನೂ ಮಾಡಿಲ್ಲ ಬಟ್ಟ ಅನ್ಭವದಿಂದ ಇರ್ಬೋದು ಅಥವಾ ಕನ್ನಡದ ಸೊಗಸು ಹಂಗೆ ಇರೋದ್ರಿಂದ ಅವ್ರಿಗೆ ಆ ರೀತಿ ಮಾತಾಡಕ್ಕೆ ಸಾಧ್ಯ ಆಗೈತಿ ಅಂತ ಹೇಳ್ಬೋದು ಇನ್ನೂ ಹೇಳ್ಬೇಕಪ್ಪ ಅಂತಂದ್ರೆ ಯೂನಿಕ್ ನಾಣ್ಣುಡಿಗಳು ಅಂತೇಳಿ ಬಂದಾಗ ಸೋಮಾರಿ ಬಗ್ಗೆ ಹೇಳ್ಬೇಕಾದ್ರೆ ಅವು ಒಂದು ಪದದೊಳಗೆ ಒಂದು ಇತಿಹಾಸನ ಬರೆಯುವಷ್ಟ ನಾಣ್ಣುಡಿಗಳನ್ನ ಕನ್ನಡದಲ್ಲಿ ನಾವು ಕಾಣ್ಬೋದು ಈಗ ಉದಾಹರ್ಣೆಗೆ ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ಗುಣದ ಬಗ್ಗೆ ನಾವು ಚರ್ಚೆ ಮಾಡಬೇಕು ತಿಳ್ಕೋಬೇಕು ಅಂತಂದ್ರೆ ಸಿಂಪಲ್ ಹೇಳ್ಬಿಡ್ತಾರೆ ಅವ್ರು ಈಗ ಅಂಗೈಯಾಗೆ ಇರೋ ಹು ಹುಣ್ಣು ನೋಡಕ್ಕೆ ಕನ್ನಡಿ ಬೇಕನೋ ಅಂತೇಳಿ ಅಂಗೈಯಾಗೆ ಇರೋ ಹುಣ್ಣು ನೋಡಕ್ಕೆ ಕನ್ನಡಿ ಬೇಕನೋ ಅಥವಾ ನಮ್ಗೆ ವಿಶ್ವಾಸ ದ್ರೋಹ ಯಾರಾರೂ ಮಾಡಿದ್ರು ಅಂತಂದ್ರೆ ಅವ ನಸ್ಗುನ್ನಿ ಕಾಯಿ ಇದ್ದಂಗೆ ಇದಾನೆ ಹೀಗೆಲ್ಲ ಒಂದು ಒಂದು ಮಾತ್ನಾಗುನು ಅವ್ರು ಒಂದೊಂದು ನುಡಿ ಒಳಗು ಏನು ಅಂತಂದ್ರೆ ಅರ್ಥ ಇರ್ತತಿ ಅದೇ ಕನ್ನಡದ ವಿಶೇಷ ಮತ್ತಿನ್ನು ಕನ್ನಡ್ದೊಳಗೆ ಹೇಳ್ಬೇಕಂದ್ರೆ ನಾನಾ ಅರ್ಥಗಳಿವೆ ಅಂತೇಳಿ ಬರ್ತವೆ ನಾನಾ ಅರ್ಥಗಳಂದ್ರೆ ಈಗ ಉದಾರ್ಣೆಗೆ ಒಂದು ಹರಿ ಅಂತೇಳಿ ಇತ್ತು ಪದ ಹರಿ ಅಂತಂದ್ರೆ ಹಾವು ಅಂತ ಅರ್ಥ ಆಗತ್ತೆ ಹರಿ ಅಂತಂದ್ರೆ ನದಿ ಅಂತ ಅರ್ಥ ಆಗತ್ತೆ ಹರಿ ಅಂತಂದ್ರೆ ದೇವರು ವಿಷ್ಣು ಅಂತೇಳಿ ಅರ್ಥ ಆಗತ್ತೆ ಹರಿ ಅಂತಂದ್ರೆ ಹದ್ದು ಅಂತ ಅರ್ಥ ಆಗತ್ತೆ ಹರಿ ಅಂತಂದ್ರೆ ಕಪ್ಪೆ ಅಂತ ಅರ್ಥ ಆಗತ್ತೆ ಹಿಂಗೆ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳನ್ನು ನಾವು ಕನ್ನಡ್ದಾಗೆ ನೋಡ್ಬೋದು ಮತ್ತು ಅದು ಇಡೀ ಭಾರತೀಯ ಭಾಷೆಗಳಲ್ಲಿಯೇ ಹೈಯೆಸ್ಟ್ ರಿಸೀವ್ಡ್ ಫಿಫ್ಟಿ ಫೈವ್ ರುಪೀಸ್ ಆನ್ ಗೂಗಲ್ಪೇ ಫಾರ್ ಬಿಸ್ನೆಸ್ ಪ್ರಶಸ್ತಿಗಳು ಬಂದಿದ್ದು ಯಾರಿಗಪ್ಪ ಅಂತಂತಂದ್ರೆ ಹೈಯೆಸ್ಟ್ ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದು ನಮ್ಮ ಕನ್ನಡಕ್ಕೆ ಬಂದಿವೆ ಹತ್ತೊಂಬತ್ತು ನೂರ ಅರುವತ್ತೇಳರಿಂದ ಹಿಡ್ದು ಇಲ್ಲಿ ಮಟನೂ ಎಂಟು ಜನ ಸಾಹಿತಿಗಳು ನಮ್ಮ ಮಾತೃಭಾಷೆ ಒಳಗೆ ನಮ್ಮ ಕನ್ನಡ್ದೊಳಗೆ ಅವರು ಏನು ಜ್ಞಾನಪೀಠ ಪ್ರಶಸ್ತಿ ತೊಗೊಂಡರ್ ಅನ್ನೋದು ನಮಗೆ ಭಾಳ ಖುಷಿ ವಿಚಾರ ಮತ್ತು ಹೆಮ್ಮೆಯ ವಿಚಾರ ಇಂಥ ಒಂದು ಭಾಷೆಯನ್ನು ನೀವು ಬೇಕಾರೆ ಇತಿಹಾಸ ತೆಗೆದ್ ನೋಡಿದ್ರಿ ಅಂದ್ರೆ ಬಿ ಎಲ್ ರೈಸ್ ಈ ಪಿ ರೈಸ್ ಅನ್ನೋರು ಜರ್ಮನ್ ದೇಶದಾಗಿಂದ ಬಂದು ಧಾರವಾಡ್ದಂಥ ಸಿಟಿಯಾಗೆ ಇದ್ದು ಆ ಧಾರ್ವಾಡ್ದಾಗ ನಮ್ಮ ಕನ್ನಡದ ಬಗ್ಗೆ ಅನೇಕ ಸಂಶೋಧನೆಯನ್ನು ಕೈಗೊಂಡು ಕನ್ನಡ ಎಷ್ಟು ಈಝಿ ಇತ್ತು ಅಂದ್ರೆ ಅವ್ರು ಕಲಿಯೋದಷ್ಟೇ ಅಲ್ಲ ಕನ್ನಡದ ನಿಘಂಟು ಅಂದ್ರೆ ಡಿಕ್ಷ್ನರಿನ ಮಾಡ್ಯಾರೆ ಅವರು ನೋಡಿರಿ ಒಂದು ಬೇರೆ ದೇಶ್ದೋರು ಎಲ್ಲಿಯೋರೋ ಬಂದು ಭಾರತೀಯ ಭಾಷೆಯ ಬಗ್ಗೆ ನಿಘಂಟು ಮಾಡೋದಂದ್ರೆ ಸಣ್ಣ ಕೆಲ್ಸ ಅಲ್ಲ ಇಂಥ ಕೆಲಸ ಮಾಡಕ್ಕೆ ಅವ್ರಿಗೆ ಸಾಧ್ಯ ಆಗಿದ್ದು ಯಾಕೆ ಅಂತಂದ್ರೆ ಕನ್ನಡ ಅಷ್ಟು ಸರಳ ಸುಂದರ ಸುಲಲಿತವಾಗಿ ಮಾತಾಡಕ್ಕೆ ಬರುವುದ್ರಿಂದ ಕಲಿಯಕ್ಕೆ ಬರುವುದ್ರಿಂದ ಅದಕ್ಕೇ ಅವ್ರು ಬಂದು ಇಲ್ಲಿ ಕಲಿತು ಇದ್ರ ಬಗ್ಗೆ ಅನ್ವೇಷಣೆಗಳನ್ನು ಮಾಡಿ ಅನೇಕ ರೀತಿ ಕೃಷಿಗಳ್ನ ಮಾಡಿದಾರೆ ಮತ್ತು ನಮ್ಮ ಕನ್ನಡ ಹೇಳ್ಬೇಕಂತಂದ್ರೆ ಇದ್ರಾಗೆ ಪೂರ್ವದ ಹಳೆಗನ್ನಡ ಹಳೆಗನ್ನಡ ಪಂಪಯುಗ ಪಂಪ ನಂತರ ಯುಗ ಅಂತೇಳಿ ಅನೇಕ ಯುಗಗಳು ಇದಾವೆ ಇದಕ್ಕೆ ಎರಡು ಸಾವಿರಕ್ಕಿಂತ ಹೆಚ್ಚು ವರ್ಷದ ಇತಿಹಾಸ ಐತಿ ಇಂಥ ಒಂದು ಇತಿಹಾಸವುಳ್ಳಂಥ ಭಾಷೇನ ನಾವು ಮಾತಾಡಕತ್ತೀವಿ ಅಂತಂದ್ರೆ ನಮ್ಗೆ ಭಾಳ ಹೆಮ್ಮೆ ಆಗೇ ಆಕೈತಿ ಇದನ್ನು ದ್ರಾವಿಡ ಭಾಷೆ ಅಂತಾರೋ ದಕ್ಷಿಣ ಕನ್ನಡ ಭಾಷೆ ಅಂತಾರೋ ಈಗ ಅಳಿವಿನ ಅಂಚಿಗೆ ಬಂದೈತೆ ಅಂತಾರೋ ಏನೇ ಅಂದ್ರೂ ಕೂಡ ಎಂಥ ನಾವು ಇಂಗ್ಲೀಷ್ ಮೀಡಿಯಮ್ನಾಗೆ ಓದ್ತೀವಿ ಅಂದ್ರು ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ನಾಗೆ ಓದಿಸ್ತೀವ್ ಅಂದ್ರು ನಮಗೆ ಇವತ್ತಿನ್ವರ್ಗು ಕನಸು ಬೀಳೋದು ಮಾತ್ರ ಕನ್ನಡ್ದಾಗೇ ಬೀಳ್ತೈತೆ ಇಂಥ ಒಂದು ಕನ್ನಡ ನಮ್ಮ ಮಾತೃಭಾಷೆ ಆಗಿದ್ದಕ್ಕೆ ನಮ್ಮ ತಾಯಿ ಭಾಷೆ ಆಗಿದ್ದಕ್ಕೆ ನಮ್ಗೆ ಭಾಳ ಹೆಮ್ಮೆ ಐತೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತ್ನಿ ಮತ್ತು ಇನ್ನು ನನ್ನ ನೆಚ್ಚಿನ ಕನ್ನಡ ಶಬ್ದ ಅಥವಾ ನಾಣ್ಣುಡಿ ಅಂತಂದ್ರೆ ಹೇಳಿದ್ನಲ್ವ ಜಾನಪದಗರು ಆಡುವಂಥವು ಜಾನಪದರು ಅವ್ರು ಬೈದ್ರು ಭಾಳ ಚೆಂದ ಬೈತಾರೆ ಗಾದೆಮಾತ್ ಹೇಳಿದ್ರೂ ಭಾಳ ಚೆಂದ ಹೇಳ್ತಾರೆ ಹಾಡು ಹಾಡಿದ್ರೂ ಭಾಳ ಚೆಂದ ಹೇಳ್ತಾರ ಹಳ್ಳಿ ಹಳ್ಳಿ ಒಳಗೆ ಏನು ಜಾನ್ಪದಗ್ರು ಬಾಯಾಗೆ ಬರೋ ಕನ್ನಡ ಐತಲ ಅದು ಅಂತಃಕರಣದ ಕನ್ನಡ ಅದು ಭಾಳ ಮನಸ್ಸಿನಿಂದ ಬರುವಂಥ ಕನ್ನಡ ಕಾಳಜಿಯಿಂದ ಬರುವಂಥ ಕನ್ನಡ ಪ್ರೀತಿಯಿಂದ ಬರುವಂಥ ಕನ್ನಡ ಅದು ಅಂಥ ಒಂದು ಕನ್ನಡಾನ ನನ್ಗೆ ಭಾಳ ಇಷ್ಟ ಆಗ್ತೈತಿ ಹೇಳ್ದಂಗೆ ಅನೇಕ ಗಾದೆಗಳನ್ನು ನಾವು ಉದಾಹರ್ಣೆ ಮಾಡ್ಬೋದು ಏನು ಯಾರಾರೂ ಒಂದು ಸ್ವಲ್ಪ ಅರ್ಥ ಆಗ್ಲಾರ್ದಾದಂಗೆ ಆಕೆ ಚಿತ್ತೆ ಮಳೆ ಇದ್ದಂಗೆ ಇದಾಳೆ ನೋಡು ಅಂತಾರೆ ಅಂದ್ರೆ ಮಳೆಗಳ ಮೇಲೆ ಗಾದೆಗಳು ಇದಾವೆ ಅವ ಮತ್ತೆ ಸ್ವಾತಿ ಮಳೆ ಹೇತೇನಂದ್ರು ಬಿಡಂಗಿಲ್ಲ ಅಂತ ಗಾದೆ ಐತಿ ಹೌದಾ ಮಿರ್ಗ ಕಳ್ಳಿ ಸಾಲ ಒರ್ಗ್ ಅಂತ ಮೃಗಶಿರ ಮಳೆಯ ಬಗ್ಗೆ ಹೇಳ್ತಾರೆ ರೋಹಿಣಿ ಮಳೆ ಆದ್ರೆ ಓಣಿ ತುಂಬ ಕಾಳು ಅಂತೇಳಿ ರೋಹಿಣಿ ಮಳೆ ಬಗ್ಗೆ ಹೇಳ್ತಾರೆ ಹಿಂಗೆ ಮಳೆ ಮ್ಯಾಲಿರುವಂಥವು ಹಳ್ಳಿಯವ್ರು ಬಳಸತಕ್ಕಂಥ ನಾಣ್ಣುಡಿಗಳು ಭಾಳ ಇಷ್ಟ ಆಕವು ನನಗೆ